ಹಲೋ ಇದು ಸ್ವಾತಿ ಹೋಟೆಲ್ನವ್ರು ಅಲ್ಲವಾ ನನ್ನ ಹೆಸರು ಸಹನಾ ಅಂತ ನಾನು ನೋಡ್ದ ಹಾಗೆ ನಿಮ್ಮ ಹೋಟೆಲ್ನಲ್ಲಿ ಯಾವಾಗಲೂ ಜನಾನೇ ಇರ್ತಾರೆ ಹಾಗಾಗಿ ನಾನು ನಾವೊಂದು ಟೇಬಲ್ಲನ್ನು ಮುಂಗಡವಾಗಿ ಕಾಯ್ದಿರ್ಸ್ಬೇಕು ಅನ್ಕೊಂಡಿದ್ದೀನಿ ಹಾಗೆ ಮಾಡಿದ್ರೆ ನಿಮ್ಮ ಕಾಯ್ದಿರಿಸಿದ್ರೆ ನಿಮ್ಮ ಹೋಟಲ್ನಲ್ಲಿ ಏನಾದ್ರೂ ಕೊಡುಗೆಗಳ್ನ ಕೊಡ್ತೀರಾ ಯಾಕಂದ್ರೆ ಕೆಲ್ವೊಂದು ಹೋಟೆಲ್ನಲ್ಲಿ ಹಾಗೆ ಕೊಡ್ತಾರೆ ನಾನು ಕೇಳ್ಪಟ್ಟಾಗೆ ಕೊಡ್ತಾರೆ ನಿಮ್ಮ ಹೋಟೆಲ್ನಲ್ಲಿ ಏನಾದ್ರೂ ದೊರೆಯುತ್ತಾ ಅಂತ ವಿಚಾರಿಸ್ತಾ ಇದ್ದೀನಿ ಸಿಗುತ್ತಾ